ನಮ್ಮ ಭಾರತದಾಗ ಅತ್ಯಂತ ಪ್ರಮುಖ ಹಬ್ಬಗಳು ಬಾಳಷ್ಟ್ ಅದಾವೆ ಆದ್ರೆ ಪ್ರಮುಖದಾಗ ಪ್ರಮುಖ ಇರೋವು ಅವು ಹಬ್ಬಗಳು ಮೊದಲು ಬರೋದೇ ಉಗಾದಿ ಉಗಾದಿ ಹಬ್ಬ ವೈಶಿಷ್ಟ್ಯ ಏನದ ಅಂತಂದ್ರೆ ಇದು ಹೊಸ ವರ್ಷದ ಹಬ್ಬ ಈ ಹಬ್ಬದಾಗ ಏನಂತಂದರೆ ಯಾವುದೇ ನಮ್ದು ಹಿಂದೂ ಕ್ಯಾಲೆಂಡರ್ದಾಗೇನದ ವರ್ಷದ ಫಸ್ಟ್ ದಿನ ಹಿಡ್ದು ಇದು ಸ್ಟಾಟಾಗ್ತವ ಇದು ಹಿಂದೂ ಕ್ಯಾಲೆಂಡರಾಗಲಿ ಇದು ಭಾರತದಾಗ ಏನು ಅಂತಂದರೆ ನ್ಯೂ ಇಯರ್ ಇದ್ದಂಗೆ ಇದು ನಮಗೆ ಹೊಸ ವರ್ಷ ಇದ್ದಂಗೆ ಈ ಹೊಸ ವರ್ಷ ಆಚರಿಸೋದೇ ಉಗಾದಿ ಈ ದಕ್ಷಿಣ ಭಾರತದಾಗ ಉಗಾದಿ ಅಂತಾರೆ ಆದ್ರೆ ಉತ್ತರ ಭಾರತ ಭಾರತದಾಗ ಬೈಸಾಖಿ ಅಂತಾರೆ ಈ ಹಬ್ಬದ ವೈಶಿಷ್ಟ್ಯತೆ ಏನಂತಂದರೆ ಈ ಹಬ್ಬ ಸ್ಟಾಟಾದಾಗ ಎಲ್ಲ ಗಿಡದ ಗಂಟಿದಾಗ ಎಲ್ಲ ಹೂವು ಬಿಡ್ತಿರ್ತದೆ ಆ ಹೂವು ಯಾವುದೇ ಖೈ ಮಾವಿನ ಹೂವು ಆಗಲಿ ಬೇವಿಂದಾಗಲಿ ಎಲ್ಲ ಹೂವು ನಾನಾ ಪ್ರಕಾರ ಹೂವು ಆಗಲಿ ತಂದು ಆ ಹೂವು ಏನು ಮಾಡೋದಂತಂದ್ರೆ ಬೇವು ಬೆಲ್ಲ ತೊಗೊಂಡು ಕಚ್ಚಿ ಏನೇನು ವೈಮನಸ್ಸದ ಎಲ್ಲ ಮರ್ತು ಬಿಡಬೇಕು ಹೊಸ ಜೀವನ ಸ್ಟಾಟಾ ಮಾಡಬೇಕು ಇಲ್ಲಿಂದ ಅಂದು ಆ ಹಬ್ಬದ ಆಚಾರ ಆಚಾರ ವಿಚಾರ ಇದು ಅದ ಈ ಹಬ್ಬ ಆಚರಣೆ ಮಾಡೋದು ವಿಚಾರದಾಗ ಇದ್ರದ್ದು ಹಿಂದಿರುವ ಒಂದು ಏನು ಉದ್ದೇಶ ವೈಮನಸ್ಸು ಇದ್ದಿಂದು ಆಯ್ತು ಏನು ಹಳೆದದ ಮರ್ತು ಬಿಡರೀ ಹೊಸತನದ ಇಂದ ಚಾಲು ಮಾಡ್ಕೊಂಡು ಹೋಗಾರಿ ಅಂತ ಹೇಳತಕ್ಕಂಥ ಇದು ಹಬ್ಬ ಈ ಹಬ್ಬದಾಗ ಮಾವಿನ ತೋರಣ ಎಲ್ಲ ಮನೆಯಾಗ ಊರಾಗಾಗಲಿ ಯಾವ್ದೇ ಜಿಲ್ಲಾ ಸಿಟಿ ಆಗಲಿ ಎಲ್ಲ ಕಡೆ ಮಾವಿನ ಹಣ್ಣು ತೋರಣ ಬಾಗ್ಲಿಗೆ ಕಟ್ತಾರೆ ಅವತ್ತು ಸಿಹಿ ತಿಂಡಿ ಮಾಡಿರ್ತಾರೆ ಬೇವು ಬೆಲ್ಲ ಒಂದು ಮೇನ್ ಇದು ಒಂದು ಕಚ್ಚಿ ಎಲ್ಲ ತಿಂದು ಇದಾದ್ಮೇಲೆ ನೆಕ್ಸ್ಟ್ ಮತ್ತು ಬೇರೆದು ಹಬ್ಬ ಬರೋದೇ ನಂಬಲ್ಲಿ ಇದು ಈ ಹಬ್ಬ ಆದ್ಮೇಲೆ ಮಷ್ಟ್ ಬರೋದೇ ದಸರಾ ಹಬ್ಬ ದಸರಾ ಹಬ್ಬದಾಗ ಏನಂತಂದ್ರೆ ಹನ್ನೆರಡು ದಿವಸ ಒಂಬತ್ತು ದಿವ್ಸ ದೇವ್ರು ಕೂಡಿಸ್ತಾರ ಯಾವ ದೇವಿ ಕೂಡಿಸ್ತಾರ ದೇವಿ ಪೂಜೆ ಭಾಳ ಆಗ್ತದೆ ನಮ್ಮ ದಕ್ಷಿಣ ಭಾರತದಾಗ ಭಾಳಷ್ಟು ಮಾಡ್ತಾರೆ ಆಯಿತು ಬಂಗಾಳ ಕಡೆ ಎಲ್ಲ ಅವ್ರು ದೇವಿ ಹನ್ನೆರಡು ದಿವ್ಸ ಕೂಡಿಸ್ತಾರ ನಮ್ಮ ನಮ್ಮ ಕಡೆ ಐದು ದಿವ್ಸಿಂದೂ ಕೂಡಿಸ್ತಾರ ಒಂಬತ್ತು ದಿವ್ಸಿಂದು ಕೂಡಿಸ್ತಾರ ದೇವಿ ದೇವಿದು ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ಆಯಿತು ಇದಕ್ಕೆ ಉಪ್ವಾಸ ಇರ್ತಾರೆ ನವರಾತ್ರಿ ಅಂತ ಮಾಡ್ತಾರೆ ಒಂಬತ್ತು ರಾತ್ರಿ ಉಪ್ವಾಸ ಇದ್ದು ಪೂಜೆ ಮಾಡಿ ಒಂಬತ್ತನೇ ದಿನ ಆದ್ಮೇಲೆ ಒಂಬತ್ತನೇ ದಿನ ಆದ್ಮೇಲೆ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟು ಬೆಳ್ಳಿ ಬಂಗಾರ ಅಂತದರೇನು ಬನ್ನಿ ಗಿಡದ ಎಲೆಗಳು ಅದು ಒಬ್ರಿಗೊಬ್ರು ಕೊಟ್ಟು ಬೇರೆಯವ್ರ ಬಳಿನೆಲ್ಲ ಆಶೀರ್ವಾದ ತೊಕೊಂಡು ಇದು ನಡಿತಾ ಇರ್ತದೆ ಇದು ಆದ್ಮೇಲೆ ಬರೋದು ದೀಪಾವಳಿ ದೀಪಾವಳಿ ಅಂತಂದರೇನು ಈ ಹಬ್ಬದಾಗ ಮೇನು ಏನೇನು ಕತ್ತಲು ಆವರಿಸ್ಯಾದ ಆ ಕತ್ತಲು ಹೊರಗಾಕಿ ನಮ್ಮ ಮನ್ಸಿನಾಗ ಜ್ಯೋತಿ ದೀಪ ಹಚ್ಚೋದೇ ದೀಪಾವಳಿ ಈ ದೀಪಾವಳಿದಾಗ ಶ್ರೀರಾಮ ತನ್ನ ತನ್ನ ಮನೆಗೆ ಏನು ಅಯೋಧ್ಯಕ್ಕೆ ವಾಪಸ್ ಬರ್ತಾರೆ ಆ ಇದು ಆಚರಣೆದಿಂದನೇ ಎಲ್ಲ ದೀಪ ಹಚ್ಚಿ ಅವ್ರಿಗೆ ಬೆಳಗಿ ಒಳಕ್ಕೆ ಕರ್ಕೋಬೇಕಂತ ಇದು ಒಂದು ಆಚರಸ್ತಾರೆ ದೀಪಾವಳಿದಾಗ ಪ್ರಮುಖವಾಗಿ ಒಂದು ಲಕ್ಷ್ಮೀ ಪೂಜೆ ಭಾಳಷ್ಟು ಮಾಡ್ತಾರೆ ಯಾರು ವ್ಯಾಪಾರಸ್ಥ್ರು ಇರ್ತಾರೆ ಅವರು ಲಕ್ಷ್ಮೀ ಎಲ್ಲ ಮನೆ ಎಲ್ಲ ಸೂಟಿ ಎಲ್ಲಾರವರ ದುಕಾನ್ ಎಲ್ಲ ಸೂಟಿ ಬೆಳಗ್ಗೆಲ್ಲ ಕಲರೆಲ್ಲ ಹಚ್ಚಿ ಎಲ್ಲ ಬಣ್ಣ ಸುಣ್ಣ ಬಣ್ಣ ಎಲ್ಲ ಹಚ್ಚಿ ದೇವರ್ದು ಒಂದು ಲಕ್ಷ್ಮೀ ಪೂಜೆ ಜೋರಾಗಿ ಮಾಡ್ತಾರೆ ಇದರಾಗ ಭಾಳಷ್ಟು ಪಟಾಕಿ ಎಲ್ಲ ಹಚ್ತಾಯಿರ್ತಾರೆ ಎಲ್ಲ ಪಟಾಕಿ ಹಚ್ಚೋದಾಗಲಿ ಎಲ್ಲ ಮಾಡ್ತಾರೆ ಈ ದೀಪಾವಳಿದಾಗ ಈ ದೀಪಾವಳಿ ಅದ್ರ್ಕೆ ಮತ್ತು ದೀಪಾವಳಿ ವೈಶಿಷ್ಟ್ಯತೆ ಹೇಳಿದೆ ಅದಾದಮೇಲೆ ಮತ್ತೆ ಬರೋದು ಗಣೇಶ ಚತುರ್ಥಿ ಗಣೇಶ ಚತುರ್ಥಿಯಲ್ಲಿನೂ ಕೂಡ ನಮ್ಮಲ್ಲಿ ಐದು ದಿವ್ಸೂ ಕೂಡಿಸ್ತಾರ ಮತ್ತು ಒಂದೊಂದು ಸ್ವಲ್ಪ ಜನ ಹನ್ನೆರಡೂ ದಿವ್ಸ ಕೂಡಿಸ್ತಾರ ಐದು ದಿವ್ಸೂ ಹನ್ನೆರಡು ದಿವ್ಸ ಕೂಡ್ಸೋದ್ ಅವ್ರವ್ರ್ದು ಒಂದೊಂದು ಪ್ರತಿ ಮಾಡ್ತಾಯಿರ್ತಾರೆ ಆಯಿತು ಗಣೇಶ ಚತುರ್ಥಿದು ಏನು ಉದ್ದೇಶ ಅಂತಂದ್ರೆ ಮುಂಚೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಈ ಸಂಘಟನೆ ಮಾಡೋದು ಅದೆಲ್ಲ ಕಷ್ಟ ಆಗ್ತಿತ್ತು ಅದ್ರ ಕಡೆಯಿಂದ ಇದ್ದಿದ್ದು ಈ ದೇವ್ರ್ದೊಂದು ಆಚರಣೆ ಮಾಡಬೇಕು ಅಂತ ಆಯಿತು ಈ ದೇವ್ರ್ದಿಂದ ಸ್ಪೂರ್ತಿನೂ ಸಿಗುತ್ತಂತ ಮಾಡ್ತಿರು ಗಣೇಶ ಎಲ್ಲಕ್ಕಿಂತ ಏನೇ ಆಗಲಿ ವಿಘ್ನಹಾರಕ ಅವಂದು ಯಾವುದೇ ಕಷ್ಟ ಬಂದ್ರೂ ಒಳ್ಳೆ ಇದ್ರದ್ದೇನೋ ನಡ್ಕೊಂಡು ಹೊ ನಮಗೆ ಯಾವುದೇ ಆಶೀರ್ವಾದ ಕೊಡ್ತಾನಂತ ಆ ದೇವ್ರಿಗೆ ಪೂಜೆ ಮಾಡ್ತಾರೆ ಆಮೇಲೆ ಮತ್ತೊಂದು ಹಬ್ಬದ ಅಂತಂದ್ರೇನು ರಕ್ಷಾಬಂಧನ ರಕ್ಷಾಬಂಧನನೂ ಅಣ್ಣ ತಂಗಿ ಅಣ್ಣ ತಂಗಿ ತಾ ಇದ್ರ ನಡುವೆ ಇರುವ ಬಾಂಧವ್ಯವನ್ನು ತೋರ್ಸಿ ಕೊಡ್ತದ ನಮ್ಮದು ನಮ್ಮದು ಸಂಸ್ಕೃತಿ ಏನದ ನಾವು ಅಣ್ಣ ತಂಗಿ ಎಷ್ಟು ವೈಶಿಷ್ಟ್ಯದ ನಮ್ಮದಿದು ಸಂಸ್ಕೃತಿದಾಗ ಅಣ್ಣ ತಂಗಿಗೆ ಹೆಂಗೆ ರಕ್ಷಣೆ ಮಾಡ್ತಾನೆ ತಂಗಿ ಆಗಲಿ ಅಕ್ಕ ಆಗಲಿ ಯಾರೂ ಸಹೋದರರಾಗಲಿ ಇವ್ರಿಗೆ ಹೆಂಗೆ ನಾವು ಒಂದು ಬಾಂಧವ್ಯದಿಂದ ನೋಡ್ಕೋಬೇಕು ಅವ್ರದು ನಮ್ಮದು ಹೆಂಗೆ ಒಂದು ನಡುವಳಿಕೆ ಇರಬೇಕು ಇಬ್ಬರ ನಡುವೆ ಎಷ್ಟು ಪ್ರೀತಿ ಪರಸ್ಪರ ಹ್ಯಾಂಗಿರ್ಬೇಕು ಇದ್ರ ಬಗ್ಗೆ ಎಲ್ಲ ತೋರ್ಸಿ ಕೊಡ್ತದ ಇದು ರಕ್ಷಾಬಂಧನ ಒಂದು ದಿನ ಆಯ್ತದ ಅದು ಈ ಹಬ್ಬದ ವೈಶಿಷ್ಟ್ಯತೆ ಅಣ್ಣ ತಂಗಿ ಸಹೋದರರದು ಪ್ರೀತಿ ಸೌಹಾರ್ದತೆಯನ್ನು ತೋರ್ಸಿ ಕೊಡ್ತದ ಮತ್ತು ಬೇರೆ ಹಬ್ಬಗಳವ ಅಂತಂದ್ರೆ ಹೋಳಿ ಹೋಳಿ ರಂಗದ ಹಬ್ಬ ಈ ರಂಗು ಆಡೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಎಲ್ಲ ಕಟ್ಟಿಗೆ ಎಲ್ಲ ಸುಡ್ತಾರೆ ಸುಟ್ಟು ಅದ್ರ ಬೂದಿ ಬೂದಿ ಆದ್ಮೇಲೆ ನೆಕ್ಸ್ಟ್ ಡೇ ಅದ್ರ ಮರುದಿನವೇ ಹೋಳಿ ಹಬ್ಬ ಆಚರಿಸ್ತಾರೆ ಹೋಳಿ ಹಬ್ಬದಾಗ ಏನು ಅಂದ್ರೆ ಎಲ್ಲರೂ ಕ ಇದೊಂದು ಬಣ್ಣದ ಹಬ್ಬ ಯಾವುದೇ ಥರದ ಬಣ್ಣ ಎಲ್ಲ ಹಚ್ಕೊಂಡು ಎಲ್ಲರ್ ಏನು ವೈಮನಸಿರ್ತದೆ ಅವ್ರದೆಲ್ಲ ಹೊರಗಾಕಿ ಎಲ್ಲ ಚೆನ್ನಾಗಿ ಮಾಡಿ ಇದು ಆಚರಣೆ ಮಾಡ್ತಾರೆ ಹೋಳಿ ಹುಣ್ಣಿ ಈ ಇದರಲ್ಲಿ ಈ ರಜೆ ಇರೋ ಜಾಸ್ತಿ ಇರೋದು ಅಂತಂದ್ರೆ ದಸರಾ ದಿವ್ಸ ದಸರಾಗೆ ಏನು ಎಲ್ಲ ಸ್ಕೂಲು ಕಾ ಯಾವುದೇ ಗೌರ್ಮೆಂಟ್ ಕಚೇರಿ ಅವೆಲ್ಲ ಆಗಲಿ ಸ್ಕೂಲಿಗೆ ಒಂಬತ್ತು ಹತ್ತು ದಿನ ಹಾಲಿಡೇ ಕುಡ್ ಸುಟ್ಟಿ ಕೊಡ್ತಾರ ಆದ್ರ ಬ್ಯಾಂಕುಗಳಿಗೇ ಆಗಲಿ ಎಲ್ಲ ಗೌರ್ಮೆಂಟ್ ಕಚೇರಿಗಳಿಗ್ ಮೂರು ದಿನರ ಇದ್ದೇ ಇರ್ತದೆ ಸುಟ್ಟಿ ಅದಾದ್ಮೇಲೆ ದೀಪಾವಳಿಗೂ ಅಷ್ಟೇ ಮೂರು ಮೂರು ದಿವ್ಸ ಕೊಡ್ತಾರ ಆಮೇಲೆ ಇವು ಏನು ಗಣೇಶ ಚತುರ್ಥಿ ರಕ್ಷಾಬಂಧನ ಇವು ಏನು ಇರ್ತಾವೆ ಕೂಡಿಸೋ ದಿವ್ಸ ಕೊಡ್ತಾರ ಇಲ್ಲಾದ್ರೆ ವಿಸರ್ಜನ ಮಾಡೋ ದಿನ ಕೊಡ್ತಾರ ರಕ್ಷಾಬಂಧನ ಒಂದು ದಿನ ರಜೆ ಇರ್ತದೆ ಮತ್ತು ಹೋಳಿ ಹುಣ್ಣಿನೂ ಒಂದು ದಿನ ರಜೆ ಇರ್ತದೆ